ಗ್ಯಾಸು ಗ್ಯಾಸ್ ಮೇಲೆ ಅಡುಗೆ ಬೇಗ ಆಗ್ತದೆ ಮತ್ತು ಆಗಿನ ಕಾಲದ ಥರ ಒಲೆ ಮೇಲೆ ಒಲೆ ಉರ್ಕೊಂಡು ಎಷ್ಟೋತ್ತಂಕ ಅಡುಗೆ ಮಾಡದೇನಿರದು ಬೇಗ ಬೇಗ ಅಡುಗೆ ಆಗೋಗ್ಬಿಡುತ್ತೆ ಒಲೆ ಮೇಲಾದರೆ ಲೇಟ್ ಆಗುತ್ತೆ ಸೌದೆ ತುರುಕ್ಬೇಕು ಬಟ್ ಆಮೇಲೆ ಮಳೆ ಬಂದಿದ್ದ ಕಾಲದಲ್ಲಿ ಸೌದೆಗಳೆಲ್ಲ ನೆಂದೋಗ್ಬಿಟ್ರೆ ಒಲೇಲಿ ಅಡುಗೆ ಮಾಡೋದು ತುಂಬ ಕಷ್ಟ ಆಗ್ತಿತ್ತು ಈಗ ಆಗಲ್ಲ ಗ್ಯಾಸಲ್ಲಿ ಬೇಗ ಬೇಗನೆ ಅಡುಗೆ ಮಾಡ್ಬಿಡ್ಬೋದು